ನಮ್ಮ ಮನೆಯಲ್ ನಾವು ಅಡುಗೆ ಮಾಡುವಾಗ ಖಂಡಿತ್ವಾಗ್ಲು ಕೆಲವೊಂದು ಸಂಪ್ರದಾಯಗಳನ್ನು ಅವಲಂಬಿಸ್ಕೊಂಡಿದೀವಿ ಗಂಡಸರಿಗೆ ಮೊದಲು ಊಟ ಬಡಿಸ್ತೀವಿ ಆಮೇಲೆ ಮಕ್ಳಿಗೆ ಊಟ ಬಡಿಸ್ತೀವಿ ಆಮೇಲೆ ಮನೆ ಹೆಂಗಸರು ಊಟ ಮಾಡ್ತೀವಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ಅಡುಗೆ ಮಾಡ್ವಾಗ ಸಂಪ್ರದಾಯಗಳು ಭಾಳ ವಿಪರೀತವಾಗಿವೆ ನಮ್ಮ ಮನೆಗಳಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ದೇವ್ರಿಗೆ ಪೂಜೆ ಮಾಡಿ ನಂತರ ಅಡುಗೆ ಮಾಡುವ ಒಂದು ಒಲೆ ಅಥ್ವಾ ಗ್ಯಾಸ್ ಸ್ಟವ್ ಏನಿದೆ ಅದಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ಅಡುಗೆ ಮಾಡಕ್ಕೆ ಶುರು ಮಾಡ್ತೀವಿ ಅಡುಗೆ ಮಾಡಾದ್ಮೇಲೆ ಅದನ್ನು ಮೊದಲಿಗೆ ದೇವ್ರಿಗೆ ನೈವೇದ್ಯವಾಗಿ ಇಡ್ತೀವಿ ವಿಪರೀತ ಸಂಪ್ರದಾಯ ಈ ಇದು ದೇವ್ರಿಗೆ ನೈವೇದ್ಯ ಇಡದೇನೇ ನಾವು ಯಾವತ್ತು ಊಟನ ಮಕ್ಳಿಗಾಗಲೀ ದೊಡ್ಡವ್ರಿಗಾಗ್ಲೀ ಗಂಡಸರಿಗಾಗಲೀ ಊಟ ಬಡಿಸೋದಿಲ್ಲ ದೇವ್ರಿಗೆ ನೈವೇದ್ಯ ಇಟ್ಟು ಪ್ರಸಾದ ಮಾಡಿ ಅದನ್ನು ಎಲ್ಲರಿಗೂ ಕೊಟ್ಟು ನಂತರ ನಾವು ಅದನ್ನು ಊಟ ಮಾಡ್ತೀವಿ ಅದೂ ಸಹ ಊಟ ಮಾಡ್ವಾಗಲೂ ಸಹ ಸುಮ್ಮನೆ ತಟ್ಟೆಗೆ ಹಾಕೊಂಡು ಹಾಗೆ ತಿಂದ್ಬಿಡೋದಿಲ್ಲ ಅದನ್ನು ಎರಡು ಕಣ್ಣಿಗೂ ಒತ್ಕೊಂಡು ನಂತರ ಅದನ್ನು ಒಂದು ಸ್ವಲ್ಪನ ಪಕ್ಕ ತಟ್ಟೆಯಿಂದ ಪಕ್ಕಕ್ಕಿಟ್ಟು ಅದ್ರ ಸುತ್ತ ನೀರು ಚಿಮುಕಿಸ್ಬಿಟ್ಟು ಆಮೇಲೆ ಅದು ನಮಸ್ಕಾರ ಮಾಡಿ ಆಮೇಲೆ ನಮ್ಮ ಊಟನ ನಾವು ತಿಂತೀವಿ ಇದು ನಮ್ಮ ಮನೆಯ ಸಂಪ್ರದಾಯ ಅಥ್ವಾ ಮೂಢನಂಬಿಕೆಗಳು ಅಂತಾ ಹೇಳ್ತಾರೊ ಏನೋ ಆದರೆ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಅದೇ ರೀತಿ ನಾವು ಊಟ ಮಾಡೋದು ಮತ್ತು ಎಲ್ಲಾರನ್ನೂ ನೆಲದ ಮೇಲೆ ಕುತ್ಕೊತೀವಿ ಎಲ್ಲರೂ ಊಟನ ಟೇಬಲ್ ಮೇಲೆ ತಿಂತಾರೆ ಆದರೆ ನಾವು ಹಾಗೆ ಮಾಡೋದಿಲ್ಲ ನೆಲದ್ಮೇಲೇನೆ ಎ ಬಾಳೆ ಎಲೆ ಹಾಕಿ ಅಥ್ವಾ ತಟ್ಟೆಯಿಟ್ಟು ನೀರಿಟ್ಟು ನಂತರ ಒಂದೊಂದೇ ಪದಾರ್ಥಗಳನ್ನು ಬಡಿಸಿ ಆಮೇಲೆ ಅದಕ್ಕೆ ನ ಅದನ್ನು ನ ದೇವ್ರ ಪ್ರಸಾದ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನಂತರ ಅದನ್ನು ನಾವು ಸ್ವೀಕರಿಸ್ತೀವಿ ಕೆಲವ್ರದ್ದು ಇದನ್ನು ಮೂಢನಂಬಿಕೆ ಅನ್ಬೋದು ಅಥ್ವಾ ಬೇರೆ ಏನೇ ಹೇಳಿದ್ರು ನಾವು ಸಂಪ್ರದಾಯ ಪ್ರಕಾರವಾಗೆ ನಾವು ನಮ್ಮ ಆಹಾರ ಪದ್ಧತಿನ ನಾವು ಅಳ್ವಡಿಸ್ಕೊಂಡು ಬಂದಿದ್ದೀವಿ ಮೊದಲು ಮನೆ ಗಂಡಸ್ರಿಗೆ ಊಟ ಬಡಿಸ್ತೀವಿ ಗಂಡಸ್ರು ನಂತರ ಮಕ್ಳಿಗೆ ಊಟ ಬಡಿಸ್ತೀವಿ ಮಕ್ಳಾದ್ಮೇಲೆ ಅಷ್ಟೇನೆ ಮನೆ ಹೆಂಗಸರು ಅಥ್ವಾ ವಯಸ್ಸಾಗಿರೋವ್ರು ಯಾರು ಇರ್ತಾರೆ ಅವ್ರಿಗೂ ಸಹ ಕೊಡ್ತೀವಿ ಆಮೇಲಷ್ಟೇ ಹೆಂಗಸ್ರು ಊಟ ಮಾಡೋದು ಹೀಗಿರುವಾಗ ಇದನ್ನು ಕೆಲವರು ಮೂಢನಂಬಿಕೆ ಅಂತಲೂ ಹೇಳ್ತಾರೆ ಆದರೆ ಇದೆ ಇದೇ ನಮ್ಗೆ ಸರಿಯಾದ ಆಹಾರ ಪದ್ಧತಿ ಬೆಳಗ್ಗೆ ಎ ಏಳು ಏಳುವರೆ ಅಷ್ಟರಲ್ಲಿ ನಮ್ಮದು ಮೊದ್ಲು ನಾವು ತಿಂಡಿ ಆಗಿರುತ್ತೆ ನಂತರ ಒಂದೂವರೆಗಷ್ಟೇ ಸಂಪ್ರಾದಾಯ ಬದ್ದವಾಗಿ ಮನೆ ಗಂಡಸ್ರಿಗೆ ಕೈ ಕಾಲು ತೊಳೆಯೋಕ್ಕೆ ನೀರು ಕೊಟ್ಟ ನಂತರ ಊಟ ಬಡಿಸಿ ಊಟ ಮಾಡ್ತೀವಿ ಆಮೇಲೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಒಂದುಸಲ ಏನಾದರೂ ಸಲ್ಪ ಆಹಾರನ ಲಘು ಉಪಹಾರನ ನಾವು ಸ್ವೀಕರಿಸ್ತೀವಿ ನಂತರ ರಾತ್ರಿಯೂ ಅಷ್ಟೆ ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಆಮೇಲೆ ಅಷ್ಟೇ ಊಟಕ್ಕೆ ಕೂರುವಂಥ ಸಂಪ್ರದಾಯ ಸಂಜೆ ದೀ ಮನೆಯಲ್ಲಿ ದೀಪ ಹಚ್ಚದೆ ಊಟಕ್ಕೆ ಯಾರೂ ಸಹ ಕೂರುವಂಥದ್ದು ನಮ್ಮ ಮನೆಗಳಲ್ಲಿ ನಡೆದು ಬಂದಿಲ್ಲ ಹೀಗಿರುವಾಗ ಇಂತಹ ಸಂಪ್ರಾದಯಕ್ಕೆ ಬದ್ದವಾಗೆ ನಾವು ನಡ್ಕೊಬಂದಿದೀವಿ ನಮ್ಮ ಅತ್ತೆ ಕಾಲದಿಂದ ಅವ್ರ ಅತ್ತೆ ಕಾಲದಿಂದ ಅವ್ರ ಅತ್ತೆ ಕಾಲದಿಂದ ಇದೆ ರೀತಿ ನಾವು ನಡ್ಕೊಬಂದಿರೋದ್ರಿಂದ ನಾವು ಅದನ್ನೇ ಸೊಸೆಯರಾಗಿ ಬಂದರೂ ಕೂಡ ನಾವು ಅದನ್ನೇ ಅನ್ಬವಿಸ್ತೀವಿ ಮನೆ ಹೆಣ್ಣುಮಕ್ಳು ಕೂಡ ಅದೇ ರೀತಿ ಏ ಏನು ನಡೆಸ್ಕೊಂಬಂದಿದ್ರೋ ನಾವು ಬಂದ ಹೊಸದರಲ್ಲಿ ಅದನ್ನು ನೋಡಿಕೊಂಡೆ ನಾವು ಅದೇ ರೀತಿ ಊಟದ ಕ್ರಮಾನ ನಾವು ಆಹಾರ ಸೇವಿಸುವ ಕ್ರಮವನ್ನು ನಾವು ನಡೆಸ್ಕೊಂಬಂದಿದ್ದೀವಿ ನಮ್ಮ ಮುಂದಿನ ಮಕ್ಳಿಗೂ ಸಹ ಮುಂದಿನ ಪೀಳಿಗೆಗೂ ಇದೆ ಅರ್ಥ ಆಗಬೇಕು ಸುಮ್ನೆ ಎಲ್ಲೋ ಕೈ ಹಿಡ್ಕೊಂಡು ಅನ್ನ ಹಿಡ್ಕೊಂಡು ಮನೆ ತುಂಬ ಓಡಾಡ್ಕೊಂಡು ತಿನ್ನೋದು ಇಂಥದ್ದನ್ನೆಲ್ಲ ನಾವು ಖಂಡಿಸ್ತೀವಿ ಇದೆಲ್ಲ ನಮ್ಮ ಮನೆಗೆ ಆಗ್ಬ ಬರೋದಿಲ್ಲ ಹೀಗಾಗಿ ನಾವು ನಾವು ಹೇಗೆ ಒಳ್ಳೆಯ ರೀತಿಯಲ್ಲಿ ಊಟಕ್ಕೆ ಒಂದು ದೇವರು ಅಂತ ಭಯ ಭಕ್ತಿಯಿಂದ ನಡ್ಕೊತೀವೋ ಅದೇ ರೀತಿ ನಮ್ಮ ಮಕ್ಳುನೂ ನಡ್ಕೋಬೇಕು ಅಂತ ನಾವು ಆಶಿಸ್ತೀವಿ ನಮ್ಮನ್ನು ನೋಡಿ ಅಕ್ಕ ಪಕ್ಕದವ್ರೆಲ್ಲ ಇದೆ ಕ್ರಮನ ಅನುಸರ್ಸಿದ್ರೆ ಒಳ್ಳೆಯದನ್ನು ಯಾರು ಈ ಖಂಡಿತ್ವಾಗಲೂ ಬೇರೆಯವ್ರು ಅನುಸರ್ಸೋದು ಖಂಡಿತ ತಪ್ಪಲ್ಲ ನಾವು ಸರಿಯಾಗಿದ್ದರೆ ಅಕ್ಕಪಕ್ಕದವ್ರು ಸಹ ಇದೆ ರೀತಿ ನಡ್ಕೊಳ್ತಾರೆ ಇದು ನಮಗೂ ಸಹ ಸ ಭಾಳ ಸಂತೋಷ ಆಗ್ತದೆ ಅಡುಗೆ ಮಾಡುವಾಗ ನಾವು ಒಲೆಗೆ ನಮಸ್ಕಾರ ಮಾಡದೇ ಯಾವತ್ತೂ ಅಡುಗೆ ಒಲೆ ಹಚ್ಚೋದನ್ನು ನಾವು ಮಾಡೋದಿಲ್ಲ ಹೂವಿಟ್ಟು ನಮಸ್ಕಾರ ಮಾಡಿ ಅರ್ಶಿಣ ಕುಂಕುಮಯಿಟ್ಟು ನಂತರ ಅದು ನಮಸ್ಕಾರ ಮಾಡಿಕೊಂಡೆನೇ ನಾವು ಒಲೆನಿಗೆ ಬೆಂಕಿ ಹಚ್ಚೋದು ಇದೆ ಕ್ರಮನ ನಾವು ಬಹಳ ವರ್ಷಗಳಿಂದ ನಡೆಸ್ಕೊಬಂದಿದೀವಿ ಅದೇ ರೀತಿ ಈ ಇವತ್ತಿಗೂ ನಡ್ಕೊತಾ ಇದ್ದೀವಿ ಮುಂದೆ ನಮ್ಮ ಮಕ್ಕಳೂ ಸಹ ಇದೆ ರೀತಿ ನಡ್ಕೋಬೇಕು ಅಂತ ನಾವು ಆಶಿಸ್ತೀವಿ ಮತ್ತು ಶುಚಿಯಾಗಿ ರುಚಿಯಾದಂತಹ ಆಹಾರವನ್ನೇ ನಾವು ತಯಾರು ಮಾಡೋದು ಇದರಿಂದ ಮನೆಯಲ್ಲಿರೋ ಎಲ್ಲರ ಆರೋಗ್ಯಕ್ಕೂ ಬಹಳ ಚೆನ್ನಾಗಿರ್ತದೆ ಆರೋಗ್ಯ ಕೆಡೋದಿಲ್ಲ ಹಳಸಿದ್ದು ಹಿಂದಿನ ದಿನದ ಆಹಾರನ ನಾವು ಯಾರಿಗೂ ಬಡಿಸೋದು ಇಲ್ಲ ನಾವು ಸಹ ತಿನ್ನೋದು ಇಲ್ಲ ಇದರಿಂದ ಎಲ್ಲರ ಆರೋಗ್ಯವೂ ಚೆನ್ನಾಗಿರ್ತದೆ ಮೂಢನಂಬಿಕೆ ಅಂತಲ್ಲ ಮಿಕ್ಕಿರೋದನ್ನು ಬಿಸಾಕ್ಬಾರದು ಅನ್ನೋದಲ್ಲ ಅದಕ್ಕೆ ಹಾಳಾಗದೇ ಇರೋ ಥರ ಎಷ್ಟು ಬೇಕು ಅಷ್ಟೇ ಮಾಡಿ ಸಂಪ್ರದಾಯ ಬದ್ದವಾಗಿ ಪ್ರತಿ ದಿನ ಮೂರು ಹೊತ್ತು ಹೊಸ ಹೊಸ ರೀತಿಯಾಗಿ ಅಡ್ಗೆ ಮಾಡಿ ನಂತರ ಎಲ್ಲರಿಗೂ ಬಡಿಸಿ ಮನೆಯಲ್ ಹೆಂಗಸರು ಊಟ ಮಾಡ್ತೀವಿ